ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎರಡು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಎರಡು ಒಂಬತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಒಂದು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಮೇ ಎರಡು ಸಾವಿರದ ಎರಡು